ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಚರಿಸುವಂಥ ಹಬ್ಬಗಳ ಬಗ್ಗೆ ಹೇಳ್ಬೇಕಂತ ಅಂದರೆ ಅನೇಕ ರೀತಿಯ ಹಬ್ಬಗಳ್ನು ಇರ್ತವೆ ಸಂಕ್ರಾಂತಿ ಆಗಿರ್ಬೋದು ಯುಗಾದಿ ಆಗಿರ್ಬೋದು ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗಿರ್ಬೋದು ಗಣೇಶ ಚತುರ್ಥಿ ಆಗಿರ್ಬೋದು ದುರ್ಗಾಷ್ಟಮಿ ಆಗಿರ್ಬೋದು ಹಲವಾರು ಥರಗಳ ಹಬ್ಬಗಳನ್ನ ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಣಬೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಚರಿಸ್ತಕ್ಕಂಥದ್ದು ಏನು ಅಂದರೆ ಮೇಯ್ನ್ ಆಗಿ ಅವುಗಳಲ್ಲಿ ಮೂರು ನಾಲ್ಕು ವಿಧಗಳನ್ನ ಕಾಣಬೋದು ಧಾರ್ಮಿಕ ಹಬ್ಬ ಆಗಿರ್ಬೋದು ಮತ್ತು ಪ್ರಾದೇಶಿಕ ಹಬ್ಬ ಆಗಿರ್ಬೋದು ಅಂತಾರಾಷ್ಟ್ರೀಯ ಹಬ್ಬ ಆಗಿರ್ಬೋದು ಧಾರ್ಮಿಕ ಹಬ್ಬ ಅಂತಂದು ಹೇಳ್ರೆ ಈ ಧರ್ಮದಲ್ಲಿ ಬರ್ತಕ್ಕಂಥದ್ದು ಇರ್ತದೆ ಈ ಧರ್ಮಕ್ಕೆ ಸಂಬಂಧಪಟ್ಟಂಥದ್ದು ಅಂದರೆ ಹಿಂದೂ ಮುಸ್ಲಿಮ್ ಮತ್ತು ಕ್ರಿಶ್ಚಿಯನ್ ಬೌದ್ಧ ಪಾರ್ಸಿ ಮುಂತಾದವುಗಳ ಒನ್ನೊಂದು ಧರ್ಮದಲ್ಲಿ ಒಂದೊಂದು ಥರಗಳ ಹಬ್ಬಗಳನ್ನ ಕಾಣ್ಬೋದು ನಾವು ಈಗ ಉದಾಹರಣೆಗೆ ನಮ್ಮ ಹಿಂದೂ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಸಂಕ್ರಾಂತಿಗೆ ಎಳ್ಳು ಬೆಲ್ಲವನ್ನು ಕೊಟ್ಟು ಆಚರ್ಸ್ತಕ್ಕಂಥದ್ದು ಈ ಗಣೇಶ ಚತುರ್ಥಿ ಅಂದು ಹೇಳುವಂಥ ಕಾನ್ಸೆಪ್ಟು ಅಂದರೆ ಗಣೇಶನನ್ನ ಕೂರ್ಸಿ ಪೂಜೆಯನ್ನ ಮಾಡಿ ವಿಗ್ರಹವನ್ನ ವಿಸರ್ಜನೆ ಮಾಡ್ತಕ್ಕಂಥದ್ದು ಹಾಗೆ ಹಲವಾರು ಥರಗಳ ನಾನಾ ಥರಗಳ ಹಬ್ಬವನ್ನು ಕಾಣ್ಬೋದು ನಮ್ಮ ಉತ್ತರ ಕನ್ನಡ ಊರಿನಲ್ಲಿ ನಾನಾ ಥರಗಳ ಹಬ್ಬದಲ್ಲಿ ಏನೆಂದರೆ ಈ ಜಾತ್ರಾ ಮಹೋತ್ಸವ ಆಗಿರ್ಬೋದು ಬಂಡಿ ಹಬ್ಬ ಆಗಿರ್ಬೋದು ಜಾತ್ರಾ ಮಹೋತ್ಸವ ಅಂತ ಅಂದರೆ ಈ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಒಂದು ದೇವಸ್ಥಾನ ಒಂದಿರ್ತಕ್ಕಂಥದ್ದು ಇರ್ತದೆ ದೇವಸ್ಥಾನದಲ್ಲಿ ವರ್ಷ ಆಗುವಂಥ ಈ ಜಾತ್ರೆ ಏನಿರ್ತದೆ ಹೀಗೆ ಒಂದು ಒಂದರಿಂದ ಐದು ದಿನಗಳ ಕಾಲ ಆ ಜಾತ್ರೆ ನಡಿತದೆ ಉದಾಹರ್ಣೆಗೆ ನಮ್ಮ ಶಿರ್ಸಿ ಮಾರಿಕಾಂಬಾ ಜಾತ್ರೆ ಮಂಜುಗುಣಿ ಜಾತ್ರೆ ಹೀಗೆ ಹಲವಾರು ಜಾತ್ರೆಗಳನ್ನ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಣ್ಬೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೇಯ್ನ್ ಆಗಿ ಪ್ರಮುಖವಾಗಿ ಹೋಳಿ ಹಬ್ಬ ಆಗಿರ್ಬೋದು ಹೋಳಿ ಹಬ್ಬದಲ್ಲಿ ಸುಗ್ಗಿ ಆಗಿರ್ಬೋದು ಸುಗ್ಗಿ ಕುಣಿತ ಜಾನಪದ ನೃತ್ಯ ಮುಂತಾದವುಗಳನ್ನು ನಾವು ಕಾಣ್ಬೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಈ ಜಾತ್ರಾ ಮಹೋತ್ಸವಗಳ ಒಂದು ಹೊಸ್ತಿಲಲ್ಲಿ ಹೊಸ್ತಿಲಲ್ಲಿ ಈ ಬಂಡಿ ಹಬ್ಬ ಅನ್ ಅಂತಕ್ಕಂಥ ಕಾನ್ಸೆಪ್ಟನ್ನ ನಾವು ಕಾಣ್ಬೋದು ಬಂಡಿ ಹಬ್ಬ ಅನ್ನುವಂಥದ್ದು ಒಂದು ಗ್ರಾಮ ದೇವರಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ನಡಿತದೆ ಆ ಒಂದು ನಿರ್ದಿಷ್ಟ ಪ್ರದೇಶದ ಸುಖ ಒಳಿತಿಗಾಗಿ ಆ ಹಬ್ಬವನ್ನು ಮಾಡ್ತಕ್ಕಂಥದ್ದು ಜಾತ್ರಾ ಮಹೋತ್ಸವದ ಟೈಮಲ್ಲಿ ಎಲ್ಲ ರೀತಿಯ ವಹಿವಾಟುಗಳು ಆಗ್ತಕ್ಕಂಥದ್ದು ವ್ಯಾಪಾರ ವಹಿವಾಟು ಆಗ್ತಕ್ಕಂಥದ್ದು ಆಟಿಕೆ ಸಾಮಾನು ಆಗಲಿ ಈ ತರಕಾರಿಯಾಗಲಿ ಹಣ್ಣು ಹಂಪಲುಗಳಾಗಲಿ ಎಲ್ಲವು ವ್ಯಾಪಾರಕ್ಕೆ ಬರ್ತಕ್ಕಂಥದ್ದು ಅದರಿಂದ ನಮಗೆ ಕೊಡುಕೊಳ್ಳುವಿಕೆಗಳ ಒಂದು ಅರಿವು ಆಗ್ತದೆ ಎಲ್ಲಾ ರೀತಿಯಲ್ಲಿ ನಮ್ಮ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೊಂದಿರ್ತಕ್ಕಂಥದ್ದು ಅಂದರೆ ಮೇಯ್ನ್ ಆಗಿ ಈ ಹಬ್ಬ ಹರಿದಿನಗಳು ಎದ್ದು ಕಾಣ್ತವೆ ಈ ರಾಮನವಮಿ ಅಂತಕ್ಕಂಥ ಕಾನ್ಸೆಪ್ಟ್ ಬಂದರೆ ನಮ್ಮ ಈ ಪ್ರಮುಖವಾಗಿ ನಮ್ಮ ಹೊನ್ನಾವರ ಹೊನ್ನಾವರದಲ್ಲಿ ಆಚರ್ಸ್ತಕ್ಕಂಥದ್ದು ಏನಂದ ಹೇಳಿದ್ರೆ ಜಾತ್ರಾ ಮಹೋತ್ಸವ ಹೊನ್ನಾವರ ರಾಮಮಂದಿರದಲ್ಲಿ ಒಂದು ಜಾತ್ರೆಯನ್ನ ಕಾಣ್ಬೋದು ಇಷ್ಟು ಹೇಳ್ತಾ ಇದ್ದ ಈ ವಿಷಯವನ್ನು ಮುಗಿಸ್ತಾ ಇದ್ದೇನೆ